ನೂರ ನಲ್ವತ್ತು ಎರಡು ಸಾವಿರದ ಆರುನೂರ ಮೂವತ್ತೊಂಬತ್ತು ಹದಿನಾಲ್ಕು ಸಾವಿರದ ಮೂನ್ನೂರ ನಲ್ವತ್ತೆರಡು ಮೂರು ಲಕ್ಷ ಐವತ್ತು ಸಾವಿರ ಆರುನೂರ ತೊಂಬತ್ತ್ಮೂರು ಎಂಟು ಲಕ್ಷ ಮೂವತೊಂಬತ್ತು ಸಾವಿರ ಇನ್ನೂರ ಅರವತ್ತೊಂದು